ನನ್ನ ನೆಚ್ಚಿನ ಆಹಾರ ರೊಟ್ಟಿ ಕಾಳು ಸಾರು ಅನ್ನ ಆಮೇಲೆ ಮೊಳ್ಕೆ ಕಟ್ಟಿದ ಕಾಳುಗಳು ಗಟ್ಟಿ ಪದಾರ್ಥಗಳು ನಮಗೆ ಇವೆಲ್ಲ ಇಷ್ಟ ಆಮೇಲೆ ಸಾರಲ್ಲಿ ಟೆಸ್ಟ್ ಅಂದರೆ ಚಿಕನ್ನು ಚಿಕನ್ ಬಿರಿಯಾನೀ ಇಷ್ಟ ನಮಗೆ ಆಮೇಲೆ ಎಲ್ಲಾನು ಹೊರಗೋದ್ರೆ ಜಾಸ್ತಿ ಖಾರ ಐಟಮೂ ಕೇಳ್ತೀವಿ ನಾವು ತಿನ್ನೋಕ್ಕೆ ಪಾನಿ ಪೂರಿ ಅಂಥದ್ದು ನಾವು ಇಷ್ಟಪಡ್ತೀವಿ ಮನೆಲಿ ಒಟ್ಟು ನಾ ನಮಗೆ ಖಾರದ ಜಾಸ್ತಿ ಸ್ವೀಟಿಕಿಂತ ಖಾರವೆ ನಮಗೆ ತುಂಬ ಇಷ್ಟ ನಮಗೆ ಏನನ ಬೇಕೆಂದ್ರೆ ನಾವು ಮನೆಲೇ ಕಾಳು ಮೊಳ್ಕೆ ಕಟ್ಟಿದ ಕಾಳು ಹಾಕ್ಕೊಂಡು ಮಾಡ್ಕೊಂಡು ತಿಂತೀವಿ ರೊಟ್ಟಿ ಮಾಡ್ತೀವಿ ನಾನಾಥರ ತರಕಾರಿ ಪಲ್ಯಗಳು ಮಾಡ್ಕೊಂಡು ತಿಂತೀವಿ ಪಲ್ಯೆಗಳು ತಿಂದರೆ ಸ್ವಲ್ಪ ಪೌಷ್ಟಿಕಾಂಶ ಇರ್ತದೆ ಕಾಳು ತಿಂದರೆ ಪೌಷ್ಟಿಕಾಂಶ ಜಾಸ್ತಿ ಆಗ್ತದೆ ಅಂತಂಥೇಳಿ ಅವೆಲ್ಲ ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಡ್ತೀವಿ ನಾವೂ ತಿಂತೀವಿ ಎದ್ದ ತಕ್ಷಣ ಸ್ವಲ್ಪ ಮಕ್ಳಿಗೆ ಮೊಳ್ಕೆ ಕಟ್ಟಿದ ಕಾಳುಗಳು ಶೇಂಗ ಬಾದಾಮಿ ಅಂಥವೆಲ್ಲ ಕೊಡ್ತೀವಿ ತಿಂತಾರೆ ಮಕ್ಳು ನಾವೂ ತಿಂತೀವಿ ನಮಗೆ ಅಡುಗೆ ಮಾಡೋಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಏನು ಗೊತ್ತಾಗ್ತಿದ್ದಿಲ್ಲ ಹಂಗೆ ಯಾರಾರು ಮಾಡೋದನ್ನು ನೋಡಿ ನೋಡ್ಕೊಂಡು ಚೆನ್ನಾಗಿ ಮಾಡೋದು ಕಲಿತೆವು ನಾವು ಆಮೇಲೆ ರೊಟ್ಟಿ ಅಸಲು ರೊಟ್ಟಿಯೇ ಬರ್ತಿದ್ದಿಲ್ಲ ನನಗೆ ರೊಟ್ಟಿ ಹಂಗೆ ನೋಡಿ ಹೆಂಗೆ ಮಾಡ್ಬೇಕು ಹೆಂಗೆ ಬೇಯ್ಸ್ಬೇಕು ಅಂಥೇಳಿ ಅದನೆಲ್ಲ ತಿಳ್ಕೊಂಡು ಮಾಡಿ ಮಾಡಿ ಇವಾಗ ಚೆನ್ನಾಗಿ ಕಲಿತು ಮಾಡೋಕ್ಕೆ ಬರ್ತೈತಿ ಆಮೇಲೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಚಿಕನ್ ಅಂದರೆ ಭಾಳ ಇಷ್ಟ ಚಿಕನ್ನು ಮಟನ್ನು ಎಲ್ಲ ಇಷ್ಟ ತಿಂತಾರೆ ಅವರು ಅದರಾಗೆ ಹಂಗಾಗಿ ನನ್ನ ಮಕ್ಳಿಗೂ ಸ್ವೀಟ್ ಸಿಹಿಕಿಂತ ಖಾರ ಜಾಸ್ತಿ ಅವ್ರಿಗೆ ಇಷ್ಟ ಹಂಗಾಗಿ ನಮ್ಮ ಮನೆಲ್ಲಿ ಸ್ವಲ್ಪ ಸ್ವೀ ಸಿಹಿ ಕಮ್ಮಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ತೀವಿ ಆಮೇಲೆ ದೋಸೆ ಮಾಡ್ತೀವಿ ಪಡ್ಡು ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಅವೆಲ್ಲ ಮಾಡ್ಕೊಂಡು ತಿಂತೀವಿ ಓಟ್ಲಗೆ ಓಟ್ಲಗೋಗಿ ತಿನ್ನೋ ಅಭ್ಯಾಸ ನಮ್ಮ ನಮ್ಮನೆಗೆ ನಾವ್ಯಾರೂ ಮಾಡ್ಕೊಂಡಿಲ್ಲ ನಮ್ಗೇನಾರು ತಿನ್ಬೇಕು ಅನಿಸಿದ್ರೆ ನಾವು ಮನೆಲ್ಲೇ ಮಾಡ್ಕೊಳ್ತೀವಿ ಮನೆಲ್ಲೆ ಮಾಡ್ಕೊಂಡು ತಿಂತೀವಿ ನನ್ನ ಮಕ್ಳಿಗೂ ಮನೆಲ್ಲೆ ನಾನು ಮಾಡ್ಕೊಡ್ತೀನಿ ಹೊರಗಡೆ ತಿಂದರೆ ಆಹಾರ ಸರಿಗಿರೋಲ್ಲ ಅಂತಂಥೇಳಿ ಓಟ್ಲ್ಗಳು ಅಭ್ಯಾಸ ಮಾಡಿಲ್ಲ ನಾವು ಹಂಗಾಗಿ ಮನೆಲ್ಲೇ ಮಾಡಿ ಏನ್ಬೇಕು ಅವ್ರಿಗೆ ಕೇಳ್ಕೊಂಡು ಮನೆಲ್ಲಿ ಮಾಡಿ ತಿನಿಸ್ತೀವಿ ಹಂಗಾಗಿ ಮನೆಲೇ ನಾವು ಎಲ್ಲವು ತಯಾರಿ ಮಾಡಿ ಊಟ ಮಾಡ್ತೀವಿ ನಮಗೆ ಅಂದರೆ ಆಹಾರದಲ್ಲಿ ಜಾಸ್ತಿ ಅಂದರೆ ರೊಟ್ಟಿ ಚಪಾತಿ ಅಂಥವು ಇಷ್ಟ ನಮಗೆ ಅವನ್ನೇ ಜಾಸ್ತಿ ಮಾಡ್ತೀವಿ ಬೇಸಿಗೆಗಾಲದಲ್ಲಿ ತಂಪಾಗಿರೊ ಮಜ್ಜಿಗೆ ಊಟ ಮಾಡೋದು ಮಜ್ಜಿಗೆ ಮೊಸರು ಮೊಸರನ್ನ ಮಜ್ಜಿಗೆ ತಣ್ಣಂದು ಕೊಡ ಕೊಡ್ತೀವಿ ಅವರಿಗೆ ಜಾಸ್ತಿ ಬಿಸಿದು ಏನು ಕೊಡೋಲ್ಲ ಪದಾರ್ಥ ಬಿಸಿ ಬಿಸಿ ಪದಾರ್ಥ ಹೊಟ್ಟೆಗೆ ಇದಾಗೋದು ಏನು ತಿನಿಸೋಲ್ಲ ಜಾಸ್ತಿ ತಣ್ಣೊಂದೇ ನಾವು ಊಟ ಮಾಡಿಸ್ತೀವಿ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚನೆ ಪದಾರ್ಥಗಳು ರೊಟ್ಟಿ ಇದು ಚಪಾತಿ ಉಪ್ಪಿಟ್ಟು ಅಂಥವು ತಿನಿಸ್ತೀವಿ ನಮ್ಮ ಮಕ್ಳಿಗೆ ಬೇಸಿಗೆಗಾಲ್ದಲ್ಲಿ ಯಾವ್ದು ತಿನಿಸ್ಬೇಕು ಚಳಿಗಾಲದಲ್ಲಿ ಯಾವ್ದು ತಿನಿಸ್ಬೇಕು ಮಳೆಗಾಲದಲ್ಲಿ ಏನು ತಿನಿಸ್ಬೇಕು ಅಂತ ಎಲ್ಲ ಸ್ವಲ್ಪ ಆಲೋಚನೆ ಮಾಡಿ ನಾವು ಮನೆಲ್ಲಿ ಅಡುಗೆ ಮಾಡ್ತೀವಿ ಹಂಗೆ ಅಡುಗೆ ಮಾಡಿ ಊಟ ಮಾಡಿಸ್ತೀವಿ

ಮತ್ತೆ ಚಳಿಗಾಲ ಮಳೆಗಾ ಮಳೆಗಾಲದಲ್ಲಿ ಮಂಡಕ್ಕಿ ಮಾಡ್ತೀವಿ ಖಾರ ಮಂಡಕ್ಕಿ ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಅವೆಲ್ಲ ಮಾಡಿ ತಿನಿಸ್ತೀವಿ ನಾವು ಮಳೆಗಾಲದಲ್ಲಿ ಹೊರಗಡೆ ಏನು ತರೋದಲ್ಲ ತಂದು ತಿನಿಸೋದಿಲ್ಲ ಒಳಗೆ ಮಾಡ್ತೀವಿ ಅವ್ರಿಗೆ ಪಾನಿ ಪೂರಿ ಅದು ಬೇಕೆಂದ್ರೆ ಮನೆಲ್ಲೆ ತಂದು ನಾವು ತಯಾರು ಮಾಡ್ತೀವಿ ಗೋಬಿ ಇಷ್ಟಪಡ್ತಾರೆ ನನ್ನ ಮಕ್ಳು ಹಂಗಾಗಿ ನಾವು ಗೋಬಿ ಯಾವಗನ್ನ ಹೊರಗೋದ್ರೆ ಮಾತ್ರ ಗೋಬಿ ತಿಂತೀವಿ ಇನ್ನು ಬೇರೆ ಐಟಮು ಯಾವುದು ಜಾಸ್ತಿ ತಿನಿಸೋಲ್ಲ ಹೊರಗೆ ಆಮೇಲೆ ಹೊರಗಡೆ ಬೇಡ ಹೊರಗಿಂದ ಹಣ್ಣುಗಳು ಜಾಸ್ತಿ ನಾವು ತೊಗೊಬಂದು ತಿಂತೀವಿ ತೊಳ್ಕೊಂಡು ಬೆಶ್ಶ ಬರಗ ಬಿಸ್ಲುಗಾಲದಾಗ ಹಣ್ಣುಗಳು ಜಾಸ್ತಿ ತಂಪಾದ ಹಣ್ಣುಗಳು ಜಾಸ್ತಿ ನಾವು ತಿಂತೀವಿ ಅವೆಲ್ಲ ತಿನ್ನು ನಮ್ಮ ಮಕ್ಳಿಗಾಗಲಿ ನಮ್ಮ ಮನೆಯೋರ್ಗಾಗಲಿ ಎಲ್ಲರಿಗೆ ನಾವು ಅದೇ ಅಭ್ಯಾಸವೇ ಮಾಡೀವಿ ಅಡುಗೆ ಅಂತ ಬಂದರೆ ಜಾಸ್ತಿ ಅಂದರೆ ನಾವೂ ಮೊಳಕೆ ಕಟ್ಟಿದ ಕಾಳುಗಳು ರೊಟ್ಟಿ ಅವು ಅನ್ನ ಮತ್ತೆ ಕಾಯಿ ಪಲ್ಯ ಹಾಕಿ ತರಕಾರಿ ಹಾಕಿರೋವು ಕಾಯಿ ಗಡ್ಡೆ ಅವೆಲ್ಲ ಹಾಕಿ ಮಾಡಿರೋ ಸಾಂಬಾರು ಅವು ಊಟ ಮಾಡ್ತೀವಿ

ಮತ್ತೆ ನಮ್ಮ ಮಕ್ಳಿಗಾಲಿ ನಾವೇನನ್ನ ಅವ್ರಿಗೆ ತಿನಿಸ್ಬೇಕು ತಿನ್ನೊಂಗಾಗೈತಿ ಅಂತಂದ್ರೆ ಹೇಳಿದ್ರೆ ನಾವು ಇಮಿಡೆಟ್ಲಿ ಮಾಡಿ ಅವರಿಗೆ ತಿನಿಸ್ತೀವಿ ಅಮ್ಮ ನಮ್ಗೆ ಇದು ಬೇಕುಂತ ಕೇಳ್ತಾರೆ ಮಾಡ್ಕೊಡು ಅಮ್ಮ ಅಂತ ಅಂತಾರೆ ನಮ್ಗೆ ಅದು ಇದಿದು ತಿನ್ನೊಂಗೆ ಆಗೇದಮ್ಮ ಅಂಥೇಳ್ತಾರೆ ಮಾಡ್ಕೊಡ್ತಿಮ್ಮ ಅಂತಂಥೇಳಿ ನಾವು ಮನೆಲ್ಲೇ ಮಾಡಿ ತಿನಿಸ್ತೀವಿ ಅಂತಂದು ಹೇಳು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತೆ ಯಾವುದೇ ಪದಾರ್ಥ ಆಗಲಿ ಆದಷ್ಟು ಮನೆಲ್ಲೇ ಮಾಡ್ಕೊಂಡು ತೊಳೆದು ಚೆನ್ನಾಗಿ ಬೇಯಿಸಿ ತಿನ್ಬೇಕು ತಿಂತೀವಿ ಆದಷ್ಟು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ